ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡುವ ಪ್ರವಾಸಿಗರು ನೋಡಬಹುದಾದ ಸ್ಥಳೀಯ ಮನೋರಂಜನಾ ಆಯ್ಕೆಗಳೆಂದರೆ ವಿಶ್ವವಿಖ್ಯಾತ ದಸರಾ ಶಿರಸೀಯ ಮಾರಿಕಾಂಬಾ ಜಾತ್ರೆ ಕೊಟ್ಟೂರು ಗುರು ಬಸವೇಶ್ವರರ ಜಾತ್ರೆ ಚಾಮರಾಜನಗರ ಜಿಲ್ಲೆಯ ಹನೂರಿನ ಚಿಕ್ಕಲ್ಲೂರು ಜಾತ್ರೆ ಮಂಟೇಸ್ವಾಮಿ ಜಾತ್ರೆ ಮಳವಳ್ಳಿಯ ಮಂಟೇಸ್ವಾಮಿ ಜಾತ್ರೆ ಬೆಂಗಳೂರಿನ ಕರಗ ಚಿಕ್ಕಬಳ್ಳಾಪುರದ ನಂದಿಯ ಪರಿಷೆ ಶಿವೋತ್ಸವ ಹಾಗೆಯೇ ಮೊಹರಮ್ ಆಚರಣೆಗಳು ಮಂಗಳೂರಿನ ಕರಾವಳಿ ಪ್ರದೇಶಗಳಲ್ಲಿ ನಡೆಯುವಂಥ ಕಂಬಳ ಕಂಬಳ ವೀಕ್ಷಣೆ ಮಾಡುವುದು ತುಂಬ ಮನೋಲ್ಲಾಸ ನೀಡುತ್ತದೆ ಹಾಗೂ ಕಂಬಳ ನಡೆಯುವುದು ಅತಿ ವಿರಳವಾಗಿರೋದರಿಂದ ಅದನ್ನು ಕರಾವಳಿಯಲ್ಲಿ ಅದರ ಅನುಭವ ನಮಗೆ ಸಿಗೋದು ಹಾಗೇ ಉಡುಪಿಯ ಕೃಷ್ಣಾಷ್ಟಮಿ